ನಮಸ್ತೆ ಸರ್ ನಿಮ್ಮ ಮಗ ರಾಹುಲ್ ಅಂತ ಸ್ಕೂಲಿಗೆ ಯಾಕೆ ಬರ್ತಾ ಇಲ್ಲ

ಹ್ಞೂ ಹ್ಞೂ ಹೌದಾ ಮತ್ತೆ ನೀವು ಈ ಥರ ಮಿಸ್ ಮಾಡ್ಕೊಂಡರೆ ಕ್ಲಾಸನ್ನ ಎಕ್ಸಾಮ್ ಟೈಮಲ್ಲಿ ಕಷ್ಟ ಆಗುತ್ತೆ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟಿಗಿಂತ ಜಾಸ್ತಿ ರಜ ಹಾಕ್ಕೊಂಡ್ರೆ ಹಾಲ್ ಟಿಕೆಟ್ ಸಿಗೋದೆಲ್ಲ ಕಷ್ಟ ಆಗುತ್ತಲ್ಲ ಹಿಂಗ್ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ ಹೊ ಹೊ ಹೊ ಹೊ ಅಂದರೆ ನೀವು ಹಾಸ್ಪೆಟ್ಲಿಗೆ ಹೋಗಿ ಬಂದ್ರಾ

ಹೊ ಹೊ ಅಂದರೆ ಮತ್ತೆ ನೀವು ಈ ಟೈಮಲೆಲ್ಲ ಮತ್ತೆ ಜಾತ್ರೆ ಊರು ಅಂತ ಸುತ್ತಾಡೋದು ಸ್ವಲ್ಪ ಕಡಿಮೆ ಮಾಡಿಸಿದ್ರೆ ತುಂಬ ಒಳ್ಳೆದು ಯಾಕೆಂದ್ರೆ ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೊಂಡರೆ ರಜೆಗಳು ಹಾಕ್ಬೇಕಾಗತ್ತ ರಜೆ ಹಾಕೊಂಡರೆ ಅವ್ನಿಗೆ ಮತ್ತೆ ಸಿಲೆಬಸಸು ಇದಾಗತ್ತೆ ಕಷ್ಟ ಆಗುತ್ತೆ ಮತ್ತೆ ನೋಟ್ಸ್ ಎಲ್ಲ ಈಗ ಮಕ್ಕಳು ಬೇರೆ ಮಕ್ಕಳು ಹ್ಞೂ ಹ್ಞೂ ಹ್ಞೂ ಅದೆ ಹೇಳಿ ನೋಡ್ತೀನಿ ಅದೆ ಅಂದರೆ ಈಗ ನೋಟ್ಸ್ ಅಂದರೆ ನೋಟ್ಸ್ ಸುಮ್ಮನೆ ಬರ್ಕೊಣದು ಆಗುತ್ತ ಅವನಿಗೆ ಪಾಠ ಅವ್ನು ಕೇಳದೆನೆ ನೋಟ್ಸ್ ಬರ್ಕೊಂಡರೆ ಅರ್ಥ ಆಗ್ಲಿಕ್ಕೆ ಕಡಿಮೆ ಅರ್ಥ ಆಗದ್ದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ ಈಗ ಬೇರೆ ಸಬ್ಜೆಕ್ಟ್ ಆದರು ಪರವಾಗಿಲ್ಲ ಮ್ಯಾತ್ಸ್ ಅಲ್ಲ ನಾವು ಒನ್ನೊಂದು ಪ್ರಾಬ್ಲಮ್ಸ್ ಕೊಟ್ಟಿ ಬೋರ್ಡ್ ಮೇಲೆ ಕೆಲವು ಮಕ್ಕಳನ್ನೆಲ್ಲ ಬೋರ್ಡ್ ಮೇಲೆ ಮಾಡ್ಸಲಿಕ್ಕೆ ಹೇಳ್ತೀವಾ ಅಲ್ಲೆ ನಮ್ಮ ಎದರುಗಡನೆಯ

ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಅಲ್ಲ ಅವ್ನು ತುಂಬ ಬ್ರಿಲಿಯಂಟ್ ಇದ್ದಾನೆ ಓದ್ಲಿಕ್ಕೆಲ್ಲ ಆದರೆ ಅದೆ ಟೆಂತ್ ಅಲ್ವಾ ಎಷ್ಟು ಓದಿದ್ರೂ ಕಡಿಮೆ ಹಾಗೆ ಅದೆ ನಾನೀಗ ಹೇಳ್ತಿರೋದು ಏನೆಂದ್ರೆ ಅವನಿಗೆ ಕ್ಲಾಸ್ ಮಿಸ್ ಆದರೆ ಹಾಲ್ ಟಿಕೆಟ್ ಸಿಗದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನಾ ಹೇಳ್ತಿರೋದು ರಜೆಗಳು ಈಗಲೆ ಸುಮಾರು ಹಾಕ್ಬಿಟ್ಟಿದ್ದಾನೆ ಮತ್ತೆ ಈಗ ನೆಕ್ಸ್ಟ್ ಏನು ಮಾಡಿ ಅಂದರೆ ಸ್ವಲ್ಪ ಊರಿಗೆಲ್ಲ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅದೆ ಅವ ಮತ್ತೆ ಈಗ ಸುಮ್ಮನೆ ಊರಿಗೆ ಅದು ಇನ್ನು ಮತ್ತೆ ಹಾಂ ಹಾಂ ಹಾಂ ಅದೆ ಊರಿಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಈಗ ಸುಮ್ಮನೆ ಈಗ ಈಗ ವೆದರು ಸರಿ ಇಲ್ವಾ ಸುಮ್ಮನೆ ಥಂಡಿ ಜ್ವರ ಎಲ್ಲ ಕಡೆ ಮತ್ತೆ ಸುಮ್ಮನೆ ಹಿಂಗೆ ಊರಿಗೆ ಹೋಗ್ತಾಯಿದ್ರೆ ಮತ್ತೆ ಜ್ವ ರಜೆ ಮಾಡಿಕೊಂಡ್ರೆ ಹಿಂಗೆ ರಜೆಗಳು ಹಾಕ್ಬೇಕಾಗುತ್ತೆ ಅದೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಬೇಕು ಹ್ಞೂ ಹ್ಞೂ ಹ್ಞೂ ಹೌದು ನನ್ನ ಮಗನು ಹಾಗೆ ತುಂಬ ತಿಂಡಿ ಪೋತ ಯಾವಾಗಲು ಹ್ಞೂ ಅದೆ ನೋಡಿ ಏನು ಮಾಡ್ತೀರ ಅಂತ ಅದೆ ಈಗ ಒಂದೆರಡು ದಿನ ಬಿಟ್ಟು ಕಳಿಸ್ತೀರ ಅದೆ ನೋಟ್ಸ್ ನಾನು ಗ್ರೂಪಲ್ಲಿ ಇದ್ದೀರಲ್ಲ ನೀವು ಹಾಂ ಗ್ರೂಪಲ್ಲಿ ಇದ್ದೀರಲ್ಲ ನಾನು ವಾಟ್ಸ್ಅಪ್ ಮಾಡ್ತಿನಿ ಆಯ್ತಾ ಎಲ್ಲ ಈಗ ಆಗಿರೊ ಹಾಂ ಹಾಂ ಅದೆ ಹಾಗೆ ಮಾಡ್ತೇನೆ ಇಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅಲ್ಲ ನಿಕಿಲ್ ಅಂತ ಇದ್ದಾನೆ ಒಬ್ಬ ಹುಡುಗ ಅವ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅವನ್ದೆ ಕಳಿಸ್ತೀನಿ ಆಯ್ತಾ ಗ್ರೂಪಲ್ಲಿ ಕಳ್ಸ್ತಿನಿ ಸಂಜೆ ಕಳಿಸ್ತೀನಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಅಡ್ಡಿಲ್ಲ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿ ಇರ್ತಾನೆ ಸ್ವಲ್ಪ ಮಾತು ಜಾಸ್ತಿ ಹ್ಞೂ ಮತ್ತೆ ಬೇರೆ ಎಂತ ತಲೆಹರಟೆ ಇಲ್ಲ ಮಾತು ಜಾಸ್ತಿ ಮಾತಾಡೋದು ಜಾಸ್ತಿ ಸ್ವಲ್ಪ

ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹಾಂ ಅದೆ ನಾಡಿದ್ದು ಕಳಿಸ್ತೀರಲ್ಲ ಸ್ಕೂಲಿಗೆ ನಾನು ಇನ್ನು ಯಾಕೆ ಹಾಂ ಅದೆ ಅದೆ ಆ ಥರದ್ದೆಲ್ಲ ಫುಡ್ ಕೊಡಬೇಡಿ ಜಾಸ್ತಿ ಹ್ಞೂ ಮತ್ತೆ ಹ್ಞೂ ಹ್ಞೂ ಮುದ್ದು ಜಾಸ್ತಿ ಆದರೆ ಹಾಗೆ ಆಗೋದು ಮುದ್ದು ಸ್ವಲ್ಪ ಕಡಿಮೆ ಮಾಡಿ ಓದೋ ಟೈಮಲ್ಲೆಲ್ಲ ಮುದ್ದು ಜಾಸ್ತಿ ಮಾಡಬೇಡಿ ಹಿಂಗೆ ರಜೆಗಳೆಲ್ಲ ಹಾಕ್ಬೇಕಾಗುತ್ತೆ ಇನ್ಮೇಲೆ ತಿಂಡಿ ಕೊಡೋದು ಸ್ವಲ್ಪ ಕಡಿಮೆ ಮಾಡಿ ಸರಿ ಓಕೆ ಓಕೆ ಮೇಡಮ್ ಓಕೆ ಸ ಓಕೆ ಸರ್ ಕಳಿಸಿ ಆಯ್ತಾ ನಾಡಿದ್ದು ನಾ ಎಲ್ಲ ವಾಟ್ಸ್ಅಪ್ ಮಾಡ್ತಿನಿ ಓಕೆ ಬಾಯ್